ಭಾರತದ ಮನೋರಂಜನೆಯ ಕ್ಷೇತ್ರ ಕಾಲಕ್ರಮೇಣ ಯಾವ ಥರ ಬೆಳಿತಾ ಬಂದಿದೆ ಅಂದರೆ ಪುರಾಣ ಕಾಲದಲ್ಲಿ ಅಂದರೆ ನಮ್ಮ ಹಿಂದಿನ ಕಾಲದಲ್ಲೆಲ್ಲ ಮನೋರಂಜನೆಗೆ ಅಂತ ಅಂದರೆ ಹೆಚ್ಚಾಗಿ ಉಪಯೋ ನೋಡ್ತಾ ಇದ್ದಿದ್ದು ನಾಟಕಗಳು ನಾಟಕ ಮಾಡ್ತಿದ್ರು ಅದನ್ನು ನೋಡ್ತಿದ್ರು ತೊಗಲು ಗೊಂಬೆ ಆಟ ಮಾಡೋರು ಅದನ್ನು ನೋಡೋರು ಅದಾದ ಮೇಲೆ ನಿಧಾನಕ್ಕೆ ರೇಡಿಯೋ ಬಂತು ರೇಡಿಯೋ ಬಂದ ಮೇಲೆ ರೇಡಿಯೋದಲ್ಲಿ ನ್ಯೂಸ್ ಕೇಳೋದು ಹಾಡು ಕೇಳೋದು ಅದೆಲ್ಲ ಶುರುವಾಯಿತು ಈಗ ಅದಾದ ಮೇಲೆ ನೆಕ್ಸ್ಟ್ ನಿಧಾನಕ್ಕೆ ಟಿ ವಿ ಬಂತು ಟಿ ವಿ ಅಂದ ಕೂಡಲೇ ಅವರಿಗೆ ನೋಡೋಕ್ಕೆ ಚಿತ್ರಗಳು ಕಾಣೋಕ್ಕೆ ಶುರುವಾಯಿತು ಹಾಗೇನೇ ಆಡಿಯೋನೂ ಕೇಳೋಕ್ಕೆ ಶುರುವಾಯಿತು ಆದರೆ ಟಿ ವಿ ಫಸ್ಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಬರ್ತಿತ್ತು ಅದರಲ್ಲಿ ಯಾವುದೂ ಕಲ್ಲರ್ಗಳು ಕಾಣ್ತಿರ್ಲಿಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿಯಲ್ಲಿ ಎಲ್ಲ ಆವಾಗ ನ್ಯೂಸ್ ಮತ್ತು ಒಂದೋ ಎರಡೋ ಚಾನಲ್ ಬರ್ತಿತ್ತು ಎಲ್ಲ ಬರೆ ನ್ಯೂಸ್ ಒಂದೋ ಎರಡೋ ಫಿಲಮ್ ಇಂಥವು ಬರ್ತಿತ್ತು ಆದರೆ ಈಗೀಗ ಕಲ್ಲರ್ ಅದಾದ ಮೇಲೆ ಕಲ್ಲರ್ ಟಿ ವಿ ಬಂತು ಕಲ್ಲರ್ ಟಿ ವಿಯೇ ಬರ್ತಿದ್ದಂಗೆ ಏನಾಯಿತು ಎಲ್ಲ ಧಾರಾವಾಹಿಗಳು ಶುರುವಾಯಿತು ಟಿ ವಿ ಒಳಗೆ ಫಿಲಮ್ಸ್ ನೋಡೋಕ್ಕೆ ಶುರು ಮಾಡಿದರು ಧಾರಾವಾಹಿ ನೋಡೋಕ್ಕೆ ಶುರು ಮಾಡಿದರು ನಿಧಾನಕ್ಕೆ ಮಕ್ಕಳ ಪ್ರೋಗ್ರಾಮ್ ಆಮೇಲೆ ಈ ಡಿ ಕೆ ಡಿ ಸರಿಗಮಪ ಈ ಥರ ಎಲ್ಲ ಹೊಸ ಹೊಸ ಪ್ರತಿಭೆಗಳನ್ನು ಹೊರಗೆ ತರೋಕ್ಕೆ ಎಲ್ಲಗಳ್ ಶು ಎಲ್ಲ ಪ್ರೋಗ್ರಾಮ್ಗಳು ಶುರುವಾಯಿತು ಅದಾದ ಮೇಲೆ ನಿಧಾನಕ್ಕೆ ಶುರುವಾಗಿದ್ದು ಈವಾಗ ಕೌನ್ ಬನೇಗ ಕರೋಡ್ಪತಿ ಅಂತ ಒಂದು ಕ್ವಿಝ್ ಕಾಂಪಿಟೇಷನ್ ಶುರುವಾಯಿತು ಅದರಲ್ಲೆಲ್ಲ ಭಾಗವಹಿಸಕ್ಕೆ ಶುರು ಮಾಡಿದರು ಅದನ್ನು ನೋಡ್ತಾ ನೋಡ್ತಾ ನೆಕ್ಸ್ಟ್ ಬಂದಿದ್ದು ಬಿಗ್ ಬಾಸ್ ಈ ಥರ ರಿಯಾಲಿಟಿ ಶೋಗಳು ತುಂಬ ಬರೋಕ್ಕೆ ಸ್ಟಾರ್ಟ್ ಆಯಿತು ಸೊ ಆವಾ ಆಮೇಲೆ ಈ ಕ್ರಿಕೆಟ್ ಈ ಹಾಕಿ ವಾಲಿಬಾಲ್ ತ್ರೋಬಾಲ್ ಈ ಥರ ಎಲ್ಲ ಕ್ರೀಡೆಗಳನ್ನು ಕೂಡ ನಾವು ಟಿ ವಿಯಲ್ಲಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಮ್ಯಾಚಸನ್ನೆಲ್ಲ ಕುತ್ಕೊಂಡು ಮನೆಯಲ್ಲೇ ಟಿ ವಿಯಲ್ಲಿ ನೋಡೋಕ್ಕೆ ಶುರು ಮಾಡಿದ್ದು ಇದೆಲ್ಲ ನಮಗೆ ಒಂದು ಹಂತಕ್ಕೆ ಮನೋರಂಜನೆ ಕೊಡ್ತಾ ಬಂತು ಅದರ ನೆಕ್ಸ್ಟ್ ಏನು ಬರೋಕ್ಕೆ ಶುರುವಾಯಿತು ಅಂದರೆ ಮಲ್ಟಿಮೀಡಿಯಾಗಳು ಅಂದರೆ ಫಾರ್ ಎಕ್ಸಾಂಪಲ್ ಈಗ ಇಂಟರ್ನೆಟ್ ಬಂತು ಇಂಟರ್ನೆಟ್ ಬರ್ತಿದ್ದಂಗೆ ಮೊಬೈಲಲ್ಲೇ ಎಲ್ಲ ಶುರುವಾಯಿತು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ವಾಟ್ಸ್ಯಾಪ್ ಟೆಲಿಗ್ರಾಮ್ ಈ ಥರ ಯೂಟ್ಯೂಬ್ ಇದೆಲ್ಲ ಬರೋಕ್ಕೆ ಶುರುವಾಯಿತು ಅದರಲ್ಲೆಲ್ಲ ಜನ ಒಬ್ಬೊಬ್ಬರಿಗೆ ಕನೆಕ್ಟ್ ಮಾಡೋದು ಅದರೊಳಗೆ ರೀಲ್ಸ್ ನೋಡೋದು ಆಡಿಯೋ ನೋಡೋದು ವಿಡಿಯೋಗಳನ್ನು ನೋಡೋದು ಮೂವಿಗಳನ್ನು ಶೇರ್ ಮಾಡ್ಕೊಳೋದು ಈ ಥರ ಭಾರ ನಮ್ಮದು ಮನೋರಂಜನೆ ತುಂಬ ಕ್ರಮೇಣವಾಗಿ ಚೇಂಜ್ ಆಗ್ತಾ ಬಂತು ಫಸ್ಟಿಗೆಲ್ಲ ಹಿಂದಿನ ಕಾಲದಲ್ಲಿ ಜನ ಏನು ನೋಡ್ತಿದ್ರಂದರೆ ಡ್ಯಾನ್ಸ್ ಅದರಲ್ಲೂ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಥರ ಸ್ಪೆ ವೆರೈಟಿ ವೆರೈಟಿ ನೃತ್ಯಗಳನ್ನು ಅಥವಾ ಅವರದ್ದೇ ಆದ ಕಲೆಗಳಿದ್ದಾವೆ ನಮ್ಮ ಕರ್ನಾಟಕದಲ್ಲಿ ಯಕ್ಷಗಾನ ತುಂಬ ರಾತ್ರಿ ಶುರುವಾಯಿತು ಅಂದರೆ ಬೆಳಗಿನ ಜಾವದ ತನಕ ಯಕ್ಷಗಾನ ನೋಡ್ತಿದ್ರು ಯಕ್ಷಗಾನ ಅನ್ನೋದು ಒಂದು ಕಲಾಪ್ರಕಾರ ಅದನ್ನು ಅವರ ವೇಷಭೂಷಣವೇ ಬೇರೆ ಅದರಲ್ಲಿ ಸನ್ನಿವೇಶಗಳನ್ನೆಲ್ಲ ಅವರು ಆ್ಯಕ್ಟ್ ಮಾಡೆಲ್ಲ ತೋರಸ್ತಿದ್ರು ರಾತ್ರಿಯೆಲ್ಲ ಕುತ್ಕೊಂಡು ಜನ ನೋಡ್ತಿದ್ರು ಅದಾದ ಮೇಲೆ ಭರತನಾಟ್ಯಮ್ ಇದೆ ಕೂಚಿಪುಡಿ ಇದೆ ಈ ಥರ ತುಂಬ ಕಲಾಪ್ರಕ ಪ್ರೇರ ಕಲಾವಿದ ತುಂಬ ಥರದ ಕಲೆಗಳು ನಮ್ಮ ಭಾರತದಲ್ಲಿ ಇದೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಥರ ಅವರದ್ದೇ ಆದ ನೃತ್ಯ ಪ್ರಭೇದಗಳಿದ್ದಾವೆ ಸೊ ಅದನ್ನೆಲ್ಲ ಜನರು ಕಲಿತಾರೆ ಮತ್ತು ಅದನ್ನು ಈ ಶೋಗಳನ್ನೆಲ್ಲ ಕೊಟ್ಟು ಎಲ್ಲರೂ ಅದನ್ನು ಮನೋರಂಜನೆಗಾಗಿ ನೋಡ್ತಾ ಬರ್ತಾರೆ ಹೆಚ್ಚಾಗಿ ನಮ್ಮ ಭಾರತದಲ್ಲಿ ಎಲ್ಲ ವೈವಿ ವೈವಿಧ್ಯತೆಯಲ್ಲಿ ಏಕತೆ ಅಂತ ಎಲ್ಲ ಥರದ ಭಾಷೆ ಮಾತಾಡೋ ಜನ ಇದ್ದಾರೆ ಎಲ್ಲ ಥರದ ಕಲೆಗಳನ್ನು ನೋಡೋಕ್ಕೆ ಇಷ್ಟಪಡೋವಂಥವರು ಪ್ರೋತ್ಸಾಹಿಸುವಂಥ ಜನಗಳಿದ್ದಾರೆ ಹಾಗಾಗಿ ನಮ್ಮ ಭಾರತ ಯೂನಿವರ್ಸಿಟಿ ಯುನಿವರ್ಸಲಿ ಏನೆಂದರೆ ಎಲ್ಲವನ್ನೂ ಪ್ರೋತ್ಸಾಹಿಸತ್ತೆ ಹೀಗೆ ನೋಡ್ತಾ ಹೋದರೆ ಹಳೆಕಾಲದಲ್ಲಿ ಏನಿತ್ತೋ ಅದನ್ನೇ ಮೊಡ್ರನೈಸ್ ಮಾಡ್ಕೊಂತ ಬಂದಿದ್ದಾರೆ ಹಳೆಕಾಲದಲ್ಲಿ ನಾಟಕಗಳು ಬರ್ತಾ ಇತ್ತು ಇವರು ನಾಟಕ ನೋಡ್ತಿದ್ರು ಹೋಗಿ ಸ್ವಲ್ಪ ಜನಕ್ಕೆ ಮಾತ್ರ ಅದು ರೀಚ್ ಆಗ್ತಿತ್ತು ಆದರೆ ಈಗ ಅದನ್ನೇ ಮೂವೀ ಸೀರಿಯಲ್ ಈ ಥರ ಮಾಡಿದ್ದಾರೆ ಈಗ ಇಡೀ ಪ್ರಪಂಚದ ಜನರೇ ಕುತ್ಕೊಂಡು ನೋಡೋವಂಥ ಸನ್ನಿವೇಶಗಳು ಅವೆಲ್ಲ ಬರತ್ತೆ ಈಗಿನ ಸೀರಿಯಲ್ಗಳಂತೂ ಎಲ್ಲರಿಗೂ ತುಂಬ ಅಚ್ಚುಮೆಚ್ಚು ಒಂದು ಸಂಜೆ ಆರು ಗಂಟೆಗೆ ಕುತ್ಕೊಂಡರು ಅಂದರೆ ರಾತ್ರಿ ಹತ್ತು ಗಂಟೆವರೆಗೂ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಸೀರಿಯಲ್ಗಳನ್ನು ನೋಡ್ತಾನೆ ಇರ್ತಾರೆ ಹಾಗಾಗಿ ಈಗ ಮನೋರಂಜನೆಗಂತೂ ಯಾವುದೇ ಕೊರತೆಯೂ ಇಲ್ಲ